ಚಿಕ್ಕ ಮತ್ತು ಮಧ್ಯಮ ಗಾತ್ರದ ಕಾರುಗಳ ದರದಲ್ಲಿನ ವ್ಯತ್ಯಾಸದ ಬಗ್ಗೆ ಹೇಳುವುದೇನೆಂದರೆ ಚಿಕ್ಕ ಕಾರಿನ ಚಾರ್ಜ್ ಕಮ್ಮಿ ಇರುತ್ತದೆ ಮತ್ತು ದೊಡ್ಡ ದೊಡ್ಡ ಕಾರಿನ ಚಾರ್ಜ್ಗಳು ಜಾಸ್ತಿ ಇರುತ್ತದೆ ಚಿಕ್ಕ ಕಾರು ಎಂದರೆ ಮೂರರಿಂದ ನಾಲ್ಕು ಜನ ಪ್ರಯಾಣಿಸಬಲ್ಲದು ಅದಕ್ಕಾಗಿಯೇ ಅದರ ಚಾರ್ಜಿನ ಹಣ ಕಮ್ಮಿ ಕಡಿಮೆಯಾಗಿರುತ್ತದೆ ದೊಡ್ಡ ಕಾರು ಎಂದರೆ ಆರು ಜನ ಅಥವಾ ಏಳು ಜನ ಎಂಟು ಜನ ಚಲಿಸಬೇಕಾಗುವ ಸಂದರ್ಭ ಇರುತ್ತದೆ ಅದಕ್ಕಾಗೇ ಅದರ ಬೆಲೆ ಅಥವಾ ಹೋಗುವ ಚಾರ್ಜ್ ಹೆಚ್ಚಾಗಿರುತ್ತದೆ ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ಕ್ಯಾಬ್ ಸೌಲಭ್ಯವನ್ನು ಪಡೆಯಬೇಕಾಗುತ್ತದೆ ಇದು ಅತ್ಯಂತ ಪ್ರಮುಖವಾದ ಇನ್ನೊಂದು ತಂತ್ರಜ್ಞಾನ ಇದನ್ನು ತುಂಬ ಜನರು ಕೆಲಸಕ್ಕೆ ಹೋಗುವ ಜನರು ತುಂಬ ಉಪಯೋಗ ಪಡಿಸಿಕೊಳ್ಳುತ್ತಾರೆ ಇದರಿಂದ ಕಾರುಗಳ ಡ್ರೈವರ್ಗಳ ದುಡಿಮೆಯೂ ಚೆನ್ನಾಗಿರುತ್ತದೆ ದೊಡ್ಡ ಮತ್ತು ಚಿಕ್ಕ ಕಾರುಗಳ ಬಾಡಿಗೆ ದರದ ವ್ಯತ್ಯಾಸವೇನೆಂದರೆ ಚಿಕ್ಕ ಕಾರಿನ ಬಾಡಿಗೆ ದರ ನಾಲ್ಕು ನೂರರಿಂದ ಐದುನೂರು ಇರುತ್ತದೆ ದೊಡ್ಡ ದೊಡ್ಡ ಕಾರಿನ ಬಾಡಿಗೆಯ ದರ ಒಂದು ಸಾವಿರದಿಂದ ಎರಡು ಸಾವಿರದವರೆಗೂ ಇರುತ್ತದೆ ಏಕೆಂದರೆ ಚಿಕ್ಕ ಕಾರಿನಲ್ಲಿ ನಾಲ್ಕರಿಂದ ಐದು ಜನ ಚಲಿಸಬಹುದು ಆದರೆ ದೊಡ್ಡ ದೊಡ್ಡ ಕಾರುಗಳಲ್ಲಿ ಎಂಟರಿಂದ ಹತ್ತು ಜನ ಚಲಿಸುತ್ತಾರೆ ನಾವು ಕುಟುಂಬಲಿ ಕುಟುಂಬದೊಂದಿಗೆ ಹತ್ತಿರದ ಪ್ರವಾಸಿ ಸ್ಥಳಗೊಂಡಿಂದನ್ನು ಸ್ಥಳ ಒಂದಕ್ಕೆ ಪ್ಳಯ ಪ್ರಯಾಣಿಸಲು ಕ್ಯಾಬನ್ನು ಉಪಯೋಗಿಸಕೊಳ್ಳುತ್ತೇವೆ ಪ್ರಪಂಚದ ಹಲವಾರು ಜನ ಈ ಸೌಲಬ್ಯವನ್ನು ಉಪಯೋಗಿಸಿಕೊಳ್ಳುತ್ತಾರೆ ಇದರಿಂದ ಗ್ರಾಹರಿ ಗ್ರಾಹಕರಿಗೂ ಉಪಯೋಗ ಗ್ರಾಹಕರ ಕುಟುಂಬದವರಿಗೂ ಉಪಯೋಗ ಮತ್ತು ಕಾರ್ ಚಲಿಸುವ ಡ್ರೈವರ್ಗಳಿಗೂ ತುಂಬ ತುಂಬ ಉಪಯೋಗ ಇದರಿಂದ ಅವರಿಗೆ ಬಹು ಹಣ ಬರುತ್ತದೆ ಇದರಿಂದ ಅವರ ಜೀವನವು ಸಾಗಿಸಬೌದು ಯಾವ್ದು ಯಾವುದಾದರೂ ಕುಟುಂಬ ಎಲ್ಲಿಗಾದರೂ ಪ್ರವಾಸ ತಾಣಗಳಿಗೆ ಚಲಿಸಬೇಕಾದರೆ ಈ ಕ್ಯಾಬ್ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಾರೆ ಕ್ಯಾಬ್ ಸೌಲಭ್ಯವು ಒಂದು ಅತ್ಯಂತ ಪ್ರಮುಖವಾದ ಅತ್ಯಂತ ಪ್ರಮುಖವಾದ ಒಂದು ಕೆಲಸವಾಗಿದೆ ಈ ಕೆಲಸವು ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಿರುದ್ಯೋಗ ಸಮಸ್ಯೆಯು ನಿವಾರಣೆಯಾಗುತ್ತದೆ ಏಕೆಂದರೆ ಈ ಕೆಲಸವನ್ನು ಪಾರ್ಟ್ ಟೈಮ್ ಕೆಲಸ ಬೇಕಾದರೂ ಮಾಡಬಹುದು ಅಥವಾ ಪೂರ್ತಿ ದಿನ ಬೇಕಾದರೂ ಮಾಡಬಹುದು ಈ ಕೆಲಸವು ಹಲವಾರು ಜನರಿಗೆ ಉಪಯುಕ್ತವಾಗಿದೆ ಮತ್ತು ಗ್ರಾಹಕರಿಗೆ ಇನ್ನೂ ಉಪಯುಕ್ತವಾಗಿದೆ ಈ ಕೆಲಸದಿಂದ ತುಂಬ ದುಡ್ಡು ಹಣವನ್ನು ಸಂಪಾದಿಸಬಹುದು ಇದೇ ಕೆಲಸವನ್ನು ಪಾರ್ಟ್ ಟೈಮ್ ಬೇಕಾದರೂ ಮಾಡಿ ಒಳ್ಳೆಯ ಸಂಬಳವನ್ನು ಪಡೆಯಬಹುದು ಇದರಿಂದ ಕೆಲಸಕ್ಕೆ ಹೋಗುವ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗುವ ಗ್ರಾಹಕರಿಗೆ ಉಪಯುಕ್ತವಾಗುತ್ತದೆ ಕ್ಯಾಬ್ಗಳಲ್ಲಿ ಚಿಕ್ಕದಾದ ಕಾರ್ಗಳು ಮತ್ತು ದೊಡ್ಡ ದೊಡ್ಡ ಕಾರುಗಳು ಎರಡು ಥರದ ಕಾರ್ಗಳು ಇರುತ್ತವೆ ಚಿಕ್ಕ ಕಾರಿನಲ್ಲಿ ನಾಲ್ಕು ಜನ ಪ್ರಯಾಣಿಸಬಹುದು ಆದರೆ ದೊಡ್ಡ ಕಾರಿನಲ್ಲಿ ಎಂಟರಿಂದ ಹತ್ತು ಜನ ಚಲಿಸುತ್ತಾರೆ ಆದರೆ ದೊಡ್ಡ ಕಾರಿನಲ್ಲಿ ಚಲಿಸುವಾಗ ಹೆಚ್ಚು ಹಣ ಪಾವತಿಸಬೇಕಾಗುತ್ತದೆ ಚಿಕ್ಕ ಕಾರಿನಲ್ಲಿ ಪ್ರಯಾಣಿಸುವಾಗೂ ಕೂಡ ಹೆಚ್ಚು ಹಣವನ್ನು ಪಾವತಿಸಬೇಕಾಗುತ್ತದೆ ದೊಡ್ಡ ಕಾರಿನಲ್ಲಿ ಪ್ರಯಾಣಿಸುವಾಗ ಗಾಡಿ ಚಲಿಸುವ ಚಾಲಕನಿಗೆ ಹೆಚ್ಚು ಲಾಭವಿರುತ್ತದೆ ಚಿಕ್ಕ ಕಾರಿನಲ್ಲಿ ಚಲಿಸು ಚಲಿಸುವ ಚಾಲಕನಿಗೆ ಕಡಿಮೆ ಅಲ್ಲದಿದ್ದರೂ ಒಂದು ತಕ್ಕಮಟ್ಟಿಗೆ ಲಾಭ ಇರುತ್ತದೆ ಅದೇ ಅದನ್ನು ಕಡಿಮೆ ಎನ್ನಲು ಸಾಧ್ಯವಿಲ್ಲ ಏಕೆಂದರೆ ಅದು ಕೂಡ ಒಂದು ಬಹು ನಿರೀಕ್ಷಿತವಾದ ಹಣ ಇದೆಲ್ಲ ನಮ್ಮ ಕ್ಯಾಬ್ನ ಉಪಯುಕ್ತವಾದ ನಮ್ಮ ಕ್ಯಾಬ್ನ ಉಪಯುಕ್ತವಾದ ಒಂದು ಉಪಯೋಗ ಇದನ್ನು ಹಲವಾರು ಜನ ಉಪಯೋಗಿಸಿಕೊಳ್ಳುತ್ತಾರೆ ಇದರಿಂದ ಬಡ ಬಡವರಿಗೆ ತುಂಬ ಉಪಯುಕ್ತವಾದ ಕೆಲಸವಾಗಿದೆ ಇದರಿಂದ ಹಣವನ್ನು ಸಂಪಾದಿಸಬಹುದು ಗ್ರಾಹಕರಿಗೂ ಸಂತೋಷ ಕೊಡುತ್ತದೆ ಸರಿಯಾದ ಸಮಯಕ್ಕೆ ಚಾಲಕರು ಗ್ರಾಹಕರು ಹೇಳಿದ ಸ್ಥಳಕ್ಕೆ ಡ್ರಾಪ್ ಮಾಡುತ್ತಾರೆ ಇದು ನನ್ನ ಕ್ಯಾಬ್ ಕ್ಯಾಬ್ಗಳ ಅನಿಸಿಕೆವಾಗಿದೆ ಚಿಕ್ಕ ಮತ್ತು ದೊಡ್ಡ ಕಾರಿನ ಅನಿಸಿಕೆವಾಗಿದೆ ಮತ್ತು ಅದರ ನಡುವಿನ ದರಗಳ ಅನಿಸಿಕೆ ಆಗಿದೆ ಧನ್ಯವಾದಗಳು